ಹಲೋ ಡಾಕ್ಟ್ರೇ ಅಯ್ಯೋ ನೀವು ಈ ಕಾಲ್ನೋವು ಇನ್ನೂ ಕಮ್ಮಿನೇ ಆಗಿಲ್ಲ ಅದೇನು ಔಷಧಿ ಸರ್ಯಾಗಿ ಇದಾಗಿಲ್ಲ ಕಾಲುನೋವು ನಡೆಯಕಾಗಲ್ಲ ಹಾಗಾಗ್ಬುಟಿದೆ ಏನು ಮಾಡೋದು ಹಾಂ ಬೆಳಿಗ್ಗೆ ನೀವು ಹೇಳಿದಂಗೆ ಬೆಳಿಗ್ಗೆ ಹೊತ್ತು ತಗೊಂತಾಯಿದೀನಿ ಮಧ್ಯಾಹ್ನದ ಹೊತ್ತು ತಗಂಡೆ ರಾತ್ರಿ ಹೊತ್ತು ಮಾತ್ರೆ ತಗಳ್ತಾಯಿದೀನಿ ವಾಸಿ ಆಗ್ತಿಲ್ಲ ಹಾಂ ಮೂರು ಟೈಮು ತಗಳ್ತಾಯಿದೀನಿ ಆದರೂ ನೋವು ನೋವು ಕಮ್ಮಿ ಆಗಿಲ್ಲ ಊಂ ಬೇರೆ ಯಾವ್ದಾದ್ರು ಇದು ಮಾಡಿ ನೋಡಿ ಚೆಕ್ ಮಾಡಿ ಹಾಂ ಹೇಳಿ ಕಳಿಸ್ತೀರಿ ಕ ನಾನು ಬರ್ತೀನಿ ನಿ ಅಲ್ಲಿಗೆ ಬರ್ತೀನಿ ಹೇಳಿ ಹಾಂ ಕ್ಲೀನಿಕಿಗೆ ಬರ್ತೀನಿ ಹಾಂ ಒಂದು ಸಾರಿ ಹಾಂ ಏಯ್ ಇಲ್ಲ ಹಾಂ ಆಯಿತು ನಾನು ಒಂದು ಎರಡು ಮೂರು ದಿವ್ಸ ಬಿಟ್ಟು ಬರ್ತೀನಿ ಇನ್ನೊಂದು ಎರಡು ದಿವ್ಸ ತಗಳ್ತೀನಿ ಕಮ್ಮಿ ಆಗಿಲ್ಲ ಅಂದರೆ ಹಾಂ ಕಂಟಿನ್ಯೂ ಅದೆ ಕರೆಕ್ಟಾಗಿ ತಗಳ್ತಾ ಇದ್ದೀನಿ ಹಾಂ ಹಾಂ ಜಾಸ್ತಿ ಆದರೆ ಜಾಸ್ತಿ ಆದರೆ ಬಂತೆ ಕ್ಲಿನಿಕ್ಕುಗೆ ಬರ್ತೀನಿ ಹಾಂ ಕಟ್ ಮಾಡಿ ಏಕಂದ್ರೆ ಕಾಲುನೋವು ಕಮ್ಮಿನೇ ಆಗ್ತಿಲ್ಲ ನಡಿಯಕ್ಕೆ ಆಗ್ತಿಲ್ಲ ಹಂಗಾಗ್ಬುಟ್ಟಿದೆ ನೀವು ಸ್ವಲ್ಪ ಅದು ಸರಿ ಮಾಡಿ ನೋಡಿ ಏನೋ ಹಾಗೆ ಯಾಕತ್ತಾ ಬೇರೆ ಕೆಲ್ಸಗಳಿಗೆಲ್ಲ ಹೋಗಕ್ಕೆ ಆಗೋಲ್ಲ ಏಟು ಇದಾಗ್ಬಿಟ್ಟು ನಡೆಯಕ್ಕಾಗಲ್ಲ ತುಂಬ ತೊಂದರೆ ಆಗ್ತಾಯಿದೆ ಹಾಂ ಹಾಂ ರೆಸ್ಟ್ ಮಾಡ್ತಾಯಿದೀನಿ ರೆಸ್ಟ್ ಮಾಡ್ತಾಯಿದ್ದೀನಿ ಆದರೆ ನಡಿದಿದ್ರೆ ಜೀವನ ನಡೀಬೇಕಲ್ಲ ಓಡಾಡಬೇಕಲ್ಲ ಹಾಂ ಮಾಡಲೇಬೇಕಲ್ಲ ಏನೋ ಬರ್ತೀನಿ ನಾಡಿದ್ದು ಆಂ ಸ್ವಲ್ಪ ನಾಡ್ದು ಬಂದು ನೋಡ್ತೀನಿ ಎರಡು ದಿನ ಕಮ್ಮಿ ಆಗಿಲ್ಲ ಅಂದರೆ ಬರ್ತೀನಿ ಸ್ವಲ್ಪ ಔಷಧಿ ಕೊಟ್ಟು ಹಾಂ ಇನ್ನೂ ಎರಡು ಮೂರು ಹಾಂ ಆಯಿತು ಎರಡು ಮೂರು ದಿನ ಟ್ರೈ ಮಾಡ್ತೀನಿ ಕಮ್ಮಿ ಆಗಿಲ್ಲ ಅಂದರೆ ಬರ್ತೀನಿ ಆಯಿತಾ ಆಂ ಹಾಂ ಹಾಂ ಕಮ್ಮಿ ಆಗಿಲ್ಲ ಬರ್ತೀನಿ ಎಷ್ಟೊತ್ತಿಂದ ಎಷ್ಟೊತ್ಗೆ ಇರ್ತೀರ ಅಲ್ಲಿ ನೀವು ಡಾಕ್ಟ್ರೆ

ಹಾಂ ನಾನು ಸಂಜೆ ಬರ್ತೀನಿ ಕೆಲಸ ಮುಗಿಸ್ಕಂಡ್ ಆರು ಮೇಲೆ ಬರ್ತೀನಿ ರಶ್ ಇರುತ್ತಲ್ವ ಅವಾಗ ಅಲ್ಲ ಅದೇ ಅದೇ ಅವಾಗ ರಶ್ ಇರುತ್ತಾ ಫ್ರೀ ಇರುತ್ತಾ ಅಂತ ಕೇಳಿದೆ ಹಾಂ ಅದಲ್ಲ ಹಂಗಾರೆ ಎಂಟು ಗಂಟೆಗೆ ಬತ್ತೀನಿ ಅವಾಗ ಕಮ್ಮಿ ಇರುತ್ತಲ್ಲವಾ ಹಾಂ ಎಂಟು ಗಂಟೆ ಮೇಲೆ ಬರ್ತೀನಿ ನಮಗು ನಮ್ಮ ಕೆಲಸ ಎಲ್ಲ ಮುಗಿಸ್ಕಂಡು ಹಾಂ ಅದು ಕಮ್ಮಿ ಆಗಿಲ್ಲ ಅಂದರೆ ಬರ್ತೀನಿ ಆಂ ಅದು ಕಮ್ಮಿ ಆಗಿಲ್ಲ ಅಂದ್ರೆ ಬರ್ತೀನಿ ಆ ಔಷಧಿನೆ ತಗಳ್ತಾ ಇದ್ದೀನಿ ಕಮ್ಮಿ ಆಗಿಲ್ಲ ಅಂದರೆ ಹಿಂಗೆ ನಾನು ಅವತ್ತು ಬರ್ತೀನಿ ಆಯಿತಾ ಇನ್ನು ಬರ್ತೀನಿ ಅವತ್ತು ಎಂಟು ಗಂಟೆ ಮೇಲೆ ಆಯಿತಾ ಹಾಂ ಆಯ್ತು ಆಯ್ತು ಆಯಿತು ಹಾಂ ಹಾಂ ಓಕೆ ಹಾಂ ಆಯಿತು ಹ್ಞೂ